ನಾವು ನಿಮ್ಮ ಸಮ್ ಕಂಪ್ನಿಯ ಸಿಮ್ಮನ್ನು ಬಳಸ್ತಾಯಿದ್ದೀವಿ ಆದರೆ ಅಲ್ಲಿ ನಮಗೆ ಯಾರಾದರೂ ಟೆಲಿಫೋನ್ ಅಥ್ವಾ ಇಂಟರ್ನೆಟ್ ಒದಗ್ಸೋಂಥವ್ರು ಬೇಕು ಆದರೆ ನಮಗೆ ಬಳಕೆ ಬಳಸ್ತೀವಿ ಬಟ್ ಏನಾದರೂ ಸಮಸ್ಯೆ ಆದರೆ ನಾವು ಯಾರನ್ನ ಕೇಳಬೇಕು ಯಾರ ಹತ್ರ ಅದನ್ನು ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು ಅನ್ನೋದೆ ನಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನಮಗೆ ಈಗ ಬಳಕೆ ಬಳಕೆ ಮಾಡೋದಕ್ಕೆ ನಾವು ತುಂಬ ಜನ ಒಪ್ಕೊಂಡಿದ್ದೀವಿ ನಿಮ್ಮ ನೆಟ್ವರ್ಕ್ನೆ ನಾವು ಬಳಸ್ತೀವಿ ಅಂದ್ಕೊಳ್ಳಿ ಟೆಲಿಫೋನ್ ಮತ್ತೆ ಇಂಟರ್ನೆಟ್ ಸೇವೆ ಒದಗಿಸುವ ಸ್ಥಳೀಯ ನೆಟ್ವರ್ಕ್ ಸೇವಾದಾರರು ನಮಗೆ ಬೇಕೇ ಬೇಕು ಅವರಿದ್ರೆ ತಾನೆ ನಮಗೆ ವಿಚಾರಗಳನ್ನ ತಿಳಿಸೋದು ವಿಚಾರಗಳನ್ನ ತಿಳಿಸಿಲ್ಲ ಅಂತ ಅಂದ್ರೆ ನಾವು ಯಾರ ಹತ್ರ ಹೇಳೋದು ಯಾರ ಹತ್ರ ಏನಾದರೂ ಸಮಸ್ಯೆ ಆಯಿತಪ್ಪ ಈಗ ಅದನ್ನು ನಾವು ಯಾರ ಹತ್ರ ಹೋಗಿ ಸಾಲ್ವ್ ಮಾಡ್ಕೊಳ್ಳೋದು ಸುಮ್ಮನೆ ತೊಗೊಂಡಿದ್ಕೆ ಎಸಿಬೇಕಾಗುತ್ತೆ ಅದನ್ನ ಅದಕ್ಕೋಸ್ಕರ ನಮ್ಮ ನೆಟ್ವರ್ಕ್ ನಿಮ್ಮ ನೆಟ್ವರ್ಕ್ನ ಬಳಸ್ತೀವಿ ನಿಮ್ಮ ಕಂಪ್ನಿಯ ನೆಟ್ವರ್ಕ್ನ ನಾವು ಬಳಸಬೇಕು ಅಂತ ಅಂದ್ರೆ ನಮಗೆ ನೀವು ನೆಟ್ವರ್ಕ್ ಸೇವಾದಾರರು ಒಬ್ಬರನ್ನ ಅಳ ಕೊಡಿ ಆಗ ಕೊಟ್ಟಾಗ ನಾವು ಏನೇ ಸಮಸ್ಯೆ ಆದರೂ ಹೋಗಿ ಅವ್ರ ಹತ್ರ ನಾನು ಮಾತಾಡ್ಬೋದು ಏನೇ ಸಮಸ್ಯೆಗಳಾಗಲಿ ಒಂದು ನಿಂತೋದ್ರೆ ಅಥ್ವಾ ಕಾಲು ಹೋಗ್ದೆ ಇದ್ದರೆ ಅಥ್ವಾ ಇಂಟರ್ನೆಟ್ ವರ್ಕ್ ಆಗದೇ ಇದ್ದರೆ ಅಥ್ವಾ ಏನಾದರೂ ಸಮಸ್ಯೆ ಆದರೂ ಏನು ಮಾಡ್ತೀವಿ ನಾವು ಅವ್ರ ಹತ್ರ ಹೋಗಿ ಕೇಳ್ತೀವಿ ಕೇಳಿದಾಗ ಅವರು ಯಾವ್ರೀತಿ ಆಗಿದೆ ಏನು ಅಂತ ನಮಗೆ ಹೇಳ್ಳಿಕ್ಕೆ ಸಹಾಯ ಮಾಡ್ತಾರೆ ಇಲ್ಲ ಅಂದರೆ ತುಂಬನೇ ಕಷ್ಟ ಆಗುತ್ತೆ ಅಲ್ವ ನಿಮ್ಮ ಸ್ಥಳದಲ್ಲಿ ಯಾರಾದರೂ ಇದ್ದರೆ ತಾನೆ ನಮಗೂ ಒಂದು ನಂಬಿಕೆ ಇಲ್ಲ ಅಂದ್ರೆ ಸುಮ್ನೆ ನಾವು ಆ ದುಡ್ಡನ್ನು ಕಟ್ಟಿ ನಾವು ತೊಗೊಳ್ತೀವಿ ಅನ್ ಸ್ ಫ್ರೀ ಆಗಂತೂ ನೀವೇನು ಕೊಡೋಲ್ಲ ನಿಮ್ಮ ಸಿಮ್ನ ಕಂಪ್ನಿನ ಬಳಸ್ತಾಯಿದ್ದೀವಿ ನೆಟ್ವರ್ಕ್ ಇದೆ ತೊಗೊಳ್ಳಿ ಟೆಲಿಫೋನಿದೆ ತೊಗೊಳ್ಳಿ ಇಂಟರ್ನೆಟ್ ಸೇವೆ ಒದಗಿಸ್ಕೊಡ್ತೀವಿ ತೊಗೊಳ್ಳಿ ಅಂತ ನೀವು ಏನಾದರೂ ಫ್ರೀಯಾಗಿ ಕೊಡ್ತೀರಾ ಕೊಡೋದಿಲ್ಲ ಯಾಕೆ ಕೊಡೋಲ್ಲ ನೀವು ಕೂಡ ಬಂಡವಾಳ ಹಾಕಿರ್ತಿರ ಅಲ್ವ ಅದಕ್ಕೋಸ್ಕರ ಬಟ್ ಅದೆ ನನಗೆ ಬೇಕೇ ಬೇಕು ಇಂಟರ್ನೆಟ್ನ ಒದಗಿಸ್ಬೇಕು ಮತ್ತೆ ಸಿಮ್ ಕಾರ್ಡ್ ಬೇಕು ಬೇಕು ಅಂದಾಗ ನಿಮ್ಮ ಸಂಸ್ಥೆಯಲ್ಲಿ ನಾವಿರುವಂಥ ಸ್ಥಳದಲ್ಲಿ ಯಾರಾದರೂ ಒಬ್ಬರು ಸೇವಾದಾರರನ್ನು ನೀವು ನೀವು ಒಂದು ಅಂಗಡಿಯನ್ನ ಅಥ್ವಾ ಒಂದು ಮಳಿಗೆಯಲ್ಲಿ ಕೂರಿಸಿದ್ರೆ ನಮಗೆ ಏನೇ ಸಮಸ್ಯೆಗಳಾದರೂ ಕೂಡ ನಾವೇನು ಮಾಡ್ತೀವಿ ತೊಗೊಳ್ತೀವಿ ಇಲ್ಲ ಅಂತಂದ್ರೆ ನಾವು ತೊಗೊಂಡು ಏನು ಪ್ರಯೋಜನ ಆಗುತ್ತೆ ಹೇಳಿ ಏನು ಏನಾದರೂ ಸಮಸ್ಯೆ ಆಗಿರಲಿ ಅದು ಕಾಲ್ ಹೋಗ್ದೆ ಇರಲಿ ಇಂಟರ್ನೆಟ್ ಬಳಕೆ ಆಗದೆ ಇರಲಿ ಅಥ್ವಾ ಪ್ರತಿಯೊಂದು ಏನಾದರೂ ಫೋನ್ ಡೆಡ್ ಆದರೆ ಆ ಥರ ಸಮಸ್ಯೆ ಆಗುತ್ತೆ ಅಥ್ವಾ ಸಿಮ್ ಡೆಡ್ ಆದರೆ ಆ ಥರ ಏನಾದರೂ ಒನ್ ಇಂಟರ್ನೆಟ್ ಡೆಡ್ ಆದರೆ ಯಾರ ಹತ್ರ ಹೇಳೋಕ್ಕಾಗುತ್ತೆ ನಾವು ಅದನ್ನು ಸಮಸ್ಯೆಗಳು ತುಂಬ ಇದೆ ಅಲ್ವ ಈಗ ಒಬ್ವ ಮನುಷ್ಯ ಆರೋಗ್ಯವಂತ ಮನುಷ್ಯ ಒನ್ ಟೈಮಲ್ಲಿ ಈಗಿದ್ದರೆ ಇನ್ನೊಂದು ಟೈಮಲ್ಲಿ ಹೀಗಿಯೇ ಇರೋಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಯಾಕೆ ಅಂತ ಅಂದ್ರೆ ಅದು ಅವರ ಇದು ಪರಿಸ್ಥಿತಿ ಆದರೆ ನಾವು ನಾವು ಏನು ಮಾಡಬೇಕು ನಾವು ವೆಯಿಕಲ್ಸ್ ಆಗಿರ್ಬಹುದು ಅಂದರೆ ನಿಮ್ಮ ಈ ಇಂಟರ್ನೆಟ್ ವ್ಯವಸ್ಥೆಗಳಾಗಿರ್ಬಹುದು ಒಂದೇ ಸಮ ಇರ್ತವೆ ಅಂತ ನಾವು ಹೇಗೆ ತಿಳಿಯುದು ಹೇಗೆ ಟೆಲಿಫೋನೆಲ್ಲ ಸರಿಯಾಗಿ ಇರ್ತವೆ ಅಂತ ತಿಳಿಯೋದು ಅದಕ್ಕೋಸ್ಕರ ನನಗೆ ನಾವಿರುವ ಸ್ಥಳದಲ್ಲಿ ನಿಮ್ಮ ಯಾರಾದರೂ ಒಬ್ಬರು ಸೇವಾದಾರರನ್ನು ಕೊಟ್ಟರೆ ನಾವು ನೆಕ್ಸ್ಟ್ ಏನು ಮಾಡ್ಬಹುದು ನಿಮ್ಮ ನಿಮ್ಮ ಕಂಪ್ನಿಯ ಸಿಮ್ಮನ್ನೆ ತಗೊಳ್ಬಹುದು ನಿಮ್ಮ ಕಂಪ್ನಿಯ ನಿಮ್ಮ ಕಂಪ್ನಿಯ ಸಿಮ್ಮನ್ನೆ ತಗೊಂಡು ನಿಮ್ಮ ಕಂಪ್ನಿಯಲ್ಲೆ ಟೆಲಿಫೋನೆಲ್ಲ ನಾವು ಅಲರ್ಟ್ ಮಾಡ್ಕೊಂಡು ಅದನ್ನು ಏನು ಮಾಡ್ಬಹುದು ಅಂತ ಅಂದರೆ ಸಿಮ್ ಬಳಕೆಯನ್ನು ಮಾಡ್ಬಹುದು ಅದಕ್ಕೋಸ್ಕರ ಹೇಳ್ತಾಯಿರೋದು ನಾವಿರುವ ಸ್ಥಳಕ್ಕೆ ಯಾರಾದರೂ ಒಬ್ರನ್ನ ಸೇವಾದಾರರನ್ನು ಕೊ ರಾ ಕೊಟ್ಟರೆ ಖಂಡಿತ ನಾವು ಏನು ಮಾಡ್ತೀವಿ ಆ ಸೇವಾದಾರರನ್ನು ನಮ್ಮ ಸ್ಥಳದಲ್ಲಿ ಇದ್ದರೆ ನಮ್ಮ ಇಡೀ ಊರಿನ ಜನರೇ ಅಥ್ವಾ ನಮ್ಮ ಗೊತ್ತಿರೋರು ಎಲ್ಲರೂ ಕೂಡ ನಾವು ಬಳಸ್ತೀವಿ